ಹಲೋ ಡಾಕ್ಟರಾ ಮಾತಾಡ್ತಿರೋದು ಹಾಂ ನಾ ಅದೇ ನಾವು ಮೊನ್ನೆ ನಿಮ್ಮ ಹಾಸ್ಪಿಟ್ಲಿಗೆ ಬಂದು ತೋರ್ಸ್ಕಂಡು ಹೋಗಿದ್ವಿ ಶೀತ ನೆಗಡಿ ಕೆಮ್ಮಂತ ಹಾಂ ಈಗ ಇನ್ನೂ ಸ್ವಲ್ಪ ಇದೆ ಶೀತ ನೆಗಡಿ ಗಂಟ್ಲು ಕೆರೆತ ಇದೆ ಅದು ಹಾಂ ತೊಗೊಳ್ತಾ ಇದ್ದೇನೆ ಈಗ ಮತ್ತೆ ಕಮ್ಮಿ ಆಗಿಲ್ಲ ನಮಗೆ ಎದ ಇಲ್ಲ ಇಲ್ಲ ನಾವು ತಣ್ಣೀರ್ನ ಏನೂ ಕುಡಿಯಲ್ಲ ನಾವು ನೀವು ಕೊಟ್ಟಿರೊ ಇಲ್ಲ ಮೇಡಮ್ ಏನು ತಿಂದಿಲ್ಲ ಇಲ್ಲ ನಾವು ನೀವು ಕೊಟ್ಟ ಗುಳಿಗೇನೇ ನುಂಗ್ತಾ ಇದ್ದೀವಿ ಆದ್ರು ನನಗೆ ಒಂದು ಸ್ವಲ್ಪ ಕಮ್ಮಿ ಆಗಿಲ್ಲ ಅಷ್ಟೇನಿಲ್ಲ ಇಲ್ಲ ಹಾಗೇನೂ ಇಲ್ಲ ಆದ್ರು ಸ್ವಲ್ಪ ಕಮ್ಮಿ ಆಗಿಲ್ಲ ಹಾಂ ಹೌದು ಅದಕೋಸ್ಕರ ನಾವು ನಿಮಗೆ ಕೇಳೋಣ ಅಂತ ಫೋನ್ ಮಾಡಿದ್ದು ಮ್ಯಾಮ್ ಇಲ್ಲ ಅದಿಕ್ಕೆ ಹಾಂ ಹೇಳಿ ಮೇಡಮ್ ಹಾಂ ಎಲ್ಲ ಖಾಲಿ ಆಗಿದೆ ಹಾಂ ಮೇಡಮ್ ಅದಕ್ಕೆ ನಾನು ನಿಮಗೆ ಭೇಟಿ ಆಗಕ್ಕೆ ಆಂ ಆಂ ಮೇಡಮ್ ಯಾವಾಗ ಬರಬೇಕು ಅಂತ ನೀವು ಹೇಳಿ ಮೇಡಮ್ ಹಾಂ ಹೌದಾ ಮೇಡಮ್ ಹ್ಞೂ ಮತ್ತೆ ನಾವು ಅದೇ ಗುಳಿಗೇನ ತೊಗೋಬೇಕಾ ಏನು ಹ್ಞೂ ಮ್ಯಾಮ್ ಆಯಿತು ಮೇಡಮ್ ಧನ್ಯವಾದಗಳು ಆಯ್ತು ಮೇಡಮ್ ಆಯ್ತು ಮೇಡಮ್ ಧನ್ಯವಾದಗಳು